ಹಾಂ ಹೇಳಿ ರೀ ಹೌದು ರೀ ನಾವು ರಚನನ ಮಮ್ಮಿ ಇದ್ದಿವಿ ಏನು ರೀ

ಹೌದು ರೀ ನನಗೆ ವಿಷಯ ಗೊತ್ತಾಯಿತು ಬಿಡಿರಿ ಅದರುನು ನಾವು ಡ್ರೆಸ್ ಗಿಸ್ ಹಾಕಿ ನೋಡಪ್ಪಾ ನೀನು ಬರ್ತಾ ಬರ್ತ ದೊಡ್ಡಕ್ಕೆ ಆಗಿದ್ದಿ ನಿಂದು ನೀನು ಡ್ರೆಸ್ ಗಿಸ್ ಹಾಕೊಂಡು ಹೋಗು ಅಂತ ಹೇಳ್ತಿವಿ ಲಕ್ಷ್ಯ ಕೊಟ್ಟಿವಿ ಎಲ್ಲ ಮಾಡೀವಿ ಯಾಕೆ ಹಂಗೆ ಮಾಡ್ತಾನೋ ಒಂದೊಂದು ದಿನ ಭಾಳ ಕಿರಿಕಿರಿ ಮಾಡ್ತಾನೆ ರೀ

ಆಯ್ತು ರೀ ನಾನು ಮನೆಯಲ್ಲಿ ಈಗ ನಮಗೆ ಭಯ ಪಡಲ್ಲರಿ ಅವರ ತಂದೆ ಇದ್ರೆ ಮಾತ್ರ ಅವನು ಸ್ವಲ್ಪ ಹೆದರ್ತಾನೆ ನಮಗೆ ಏನು ಹೇಳಿದರು ಕಿವಿಯಾಗೆ ಹಾಕಣಲ್ಲ ಆಯಿತು ಬಿಡಮ್ಮ ಆಯಿತು ಬಿಡಮ್ಮ ಅಂತಾನೆ ಆಗತ್ತೆ ರೀ ನಾನೂ ಆ ಪ್ರಯತ್ನ ಮಾಡ್ತೀನಿ ಹೌದು ರೀ ಆಯಿತು ರೀ ನಾನು ಭಾಳ ಲಕ್ಷ್ಯ ಕೊಡ್ತೀನಿ ರೀ ಇನ್ನು ಮೇಲಿಂದ ಪ್ರಯತ್ನ ಮಾಡ್ತೀನಿ ಅವನು ಯಾರ ಹುಡುಗರು ಸರಿ ಇಲ್ಲದ್ರು ಜೋಡಿ ಏನಾರು ಅವನು ಅಭ್ಯಾಸ ಏನೋ ಅದೇ ಈಗ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೇನೋ ಅಂದರೆ ಎರಡು ದಿನ ಬಿಟ್ಟು ನಾನು ಅವ್ನ ಹಿಂದೇನೆ ಬರ್ತೀನಿ ರೀ ನಾನು ಹ್ಞೂ

ಆಯ್ತು ರೀ ನಾನು ಲಕ್ಷ್ಯ ಕೊಡ್ತೀನಿ ತಗೋಳ್ಳಿ ರೀ ಇನ್ನು ಮೇಲಿಂದ ಭಾಳಷ್ಟು ನೀವು ಹೇಳಿರಲ್ಲ ನಾನು ಗೊತ್ತಿರದಿಲ್ಲ ಮನೆಯೊಳಗೆ ಸಮಸ್ಯೆಗಳು ಹೆಚ್ಚಿರೋದರಿಂದ ನನಗು ಅವ್ನ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಲಕೆ ಆಗಿಲ್ಲ ಆಗಲಿ ಇನ್ನು ಮೇಲಿಂದ ನಾನು ಲಕ್ಷ್ಯ ಕೊಡ್ತೀನಿ ಅವ್ನ ಹಿಂದೆ ಒಂದು ಎರಡು ಸಲ ನಿಮ್ಮ ಇದಕ್ಕೆ ಬರ್ತೀನಿ ಶಾಲೆಗೆ ಬರ್ತೀನಿ ನಾನು ಅವನ ಹಿಂದೆ ಹಾಂ ಅವನ ತಂದೆಗೂ ಹೇಳ್ತಿನಿ ಸ್ವಲ್ಪ ಲಕ್ಷ್ಯ ಕೊಟ್ತರೆ ಅವನ ತಂದೆಗೆ ಹೆದರ್ತನೆ ಸ್ವಲ್ಪ ಅವನ ತಂದೆಗೂನು ಹೇಳ್ತೀನಿ ಆಯಿತು ರೀ ಮೇಡಮ್ ಹಾಗೆ ಆಗಲಿ ರಿ ಮೇಡಮ್ ಇನ್ನು ಮೇಲಿಂದ ನಾನು ಭಾಳ ಲಕ್ಷ್ಯ ಕೊಡ್ತೀನಿ ನೀವುನು ಅವನಿಗೆ ಒಂದು ಪ್ರೀತಿಯಿಂದ ಒಂದು ಸ್ವಲ್ಪ ಮಾತಾಡರಿ ಅಂದರೆ ಅವನ ಒಂದು ಸ್ವಲ್ಪ ಬಗ್ತಾನೆ ಪ್ರೀತಿಯಿಂದ ಮಾತಾಡಿದರೆನೆ ಬಗ್ತಾನೆ ಸ್ವಲ್ಪ ಹಾಂ ಪ್ರಿ